ಯಾರು ಹಾಂ ನಾನೇ ಹಾಂ ಹೇಳಿ

ನಾ ಓದಿಸ್ತೀನಿ ನಾನು ಫ್ರೀ ಟೈಮ್ ಇದ್ದಾಗೆಲ್ಲ ಬುಕ್ ಓದ್ಸ್ಕೊಂಡಿರ್ತೀನಿ ನಾನು ಫ್ರೀ ಇದ್ದಾಗೂ ಓದಿಸ್ತೀನಿ ಯಾಕೆ ಏನಾಯಿತು ಅಯ್ಯೋ ಇಲ್ಲ ಈ ಸಲ ನಾನು ಅವನದು ಕೇರ್ ತೊಗೊಂಡೇ ಓದಿಸ್ತಿದ್ದೆ ಈ ಸಲ ನಾನು ನನಗೂ ಹುಷಾರು ಇರಲಿಲ್ಲ ಅಂತ ನಾನು ಅವನಿಗೆ ಕೇರ್ ಮಾಡಿ ಓದ್ಸೋಕ್ಕೆ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಇಲ್ಲ ಹೇಳ್ತೀನಿ ನಾನು ಅವನಿಗೆ ನೀವು ಅವನೇನಾದ್ರೂ ಜಾಸ್ತಿ ಗಲಾಟೆ ಮಾಡಿದರೆ ನೀವು ಹೊಡಿಯಿರಿ ಬೈಯಿರಿ ನಾವೇನೂ ಕೇಳಲ್ಲ ನಿಮಗೆ ಇಲ್ಲ ನಾನು ಮನೆಯಲ್ಲೂ ಹಾಗೆ ಮಾಡ್ತಾನೆ ಹೇಳಿದ ಕೆಲಸಾನೇ ಮಾಡಲ್ಲ ಏನಿಲ್ಲ ನನಗಂತೂ ಹೊಡೆದು ಹೊಡೆದು ಸಾಕಾಗಿಬಿಟ್ಟೈತೆ ಇಲ್ಲ ಈ ಸಲವೂ ನಾನು ಕೇರ್ ಮಾಡಿ ಓದ್ಸೋಕ್ಕೆ ಆಗಲಿಲ್ಲ ಅದಕ್ಕೆ ಆ ತಲ ಆ ಥರ ತೆಗೆದಿದ್ದಾನೆ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಓದಿಸ್ತೀನಿ ಇಲ್ಲ ಹೇಳ್ತೀನಿ ನಾನು ಅವನಿಗೆ ಹಾಂ ಸರಿ ಆಯಿತು ಹಾಂ ಹೇಳಿ ನಾನು ಓದಿಸ್ತೀನಿ ಹ್ಞೂ